ಹಲೋ ಸರ್ ಹೋಟೆಲ್ ಅನ್ನಪೂರ್ಣೇಶ್ವರಿನಾ ಓಕೆ ಸರ್ ಸರ್ ನಿಮ್ಮ ಹತ್ತಿರ ಒಂದು ಒಂದು ಪಸ್ಟ್ನೇ ಸಲ ಒಂದು ಎರಡು ಊಟ ತಗಂಡ್ ಹೋಗಿದ್ವಿ ಭಾಳ ಚೆನ್ನಾಗಿತ್ತು ಹಾಂ ಸರ್ ಹಾಗಾಗಿ ಇನ್ನೊಂದು ಎರಡು ಊಟ ಪಾರ್ಸಲ್ ಬೇಕಾಗಿತ್ತು ಸರ್ ಹ್ಞೂ ಸರ್ ನಿಮ್ಮ ಹತ್ತಿರ ಈಗ ತಿಂಡಿ ಏನಾರು ಇದೆಯಾ ಸರ್ ಸಿಹಿ ತಿಂಡಿ ಕೇಕು ಐಸ್ಕ್ರೀಂ ಹಾಂ ಸರ್ ಇದ್ದರೆ ಹಾಗೇ ಅವನ್ನೂ ಎರಡು ಪಾರ್ಸಲ್ ಮಾಡಿ ಬಿಡಿ ಸರ್ ಕೇಕು ಐಸ್ಕ್ರೀಮು ನಿಮ್ಮ ಓಟ್ ಓಟ್ಲ್ ತುಂಬ ಫೇಮಸ್ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿ ಇರುತ್ತೆ ಊಟ ನಾನ್ವೆಜ್ಜು ತುಂಬ ಚೆನ್ನಾಗಿರುತ್ತೆ ಹಾಂ ಸ ಈಗ ನಮಗೆ ಊಟ ಕಳಿಸಿರಿ ಒಂದೆರಡು ಚಿಕನ್ ಊಟ ಹಾಗೇ ಒಂದೆರಡು ಕೇಕು ಒಂದೆರಡು ಐಸ್ಕ್ರೀಮು ಚಾಕ್ಲೇಟು ಏನೇನು ಇದ್ದರೆ ಕಳಿಸಿ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಈ ಸಾರಿನೂ ಹಾಗೆ ಟೇಸ್ಟಿಯಾಗಿದ್ದರೆ ನಾವು ಇನ್ನೂ ಮುನ್ನ ಎರಡು ಮೂರು ಆರ್ಡ್ರು ಕೊಡ್ತೀವಿ ನಿಮಗೆ ಪಂಕ್ಷನ್ಗಳು ಇದ್ದಾಗ ಆರ್ಡ್ರು ಕೊಡ್ತೀವಿ ಒಂದು ನೂರು ಜನಕ್ಕೆ ಅಡಿಗೆ ಮಾಡೋಕ್ಕೆ ಹಾಂ ಸ್ವಲ್ಪ ರೇಟ್ ಕಮ್ಮಿ ಮಾಡ್ಕೊಳ್ರಿ ಒಂದು ಒಂದು ಊಟಕ್ಕೆ ಸಲ್ಪ ಜಾಸ್ತಿ ತಗಂತೀರಲ್ಲ ಸಲ್ಪ ಕಮ್ಮಿ ಮಾಡ್ಕೊಳ್ರಿ ತುಂಬ ಟೇಸ್ಟಿಯಾಗಿದೆ ನಿಮ್ಮ ಹೋಟ್ಲು ತುಂಬ ಫೇಮಸ್ ಆಗಿದೆ ಹಾಂ ಸರ್ ನಾನ್ವೆಜ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ತೀರ ಸರ್ ನೀವು ಒಂದು ಎರಡು ಬಿರಿಯಾನಿ ಕಳ್ಸ್ಬಿಡ್ರಿ ಹಾಗೇ ಪಾರ್ಸಲ್ ಮಾಡಿ ಹಾಂ ಅದ್ರ ಜೊತೆಗ್ ಒಂದು ಎರಡು ಬೀಡ ಕಳಿಸ್ರಿ ಹಾಗೇ ಕೇಕ್ ಮರೀಬೇಡಿ ಸಾರ್ ಕೇಕ್ ಕಳಿಸ್ರಿ ಐಸ್ಕ್ರೀಂ ಕಳಿಸ್ರಿ ಹಾಗೇ ನಾವು ಅಮೌಂಟ್ ಫೋನ್ಪೇ ಮಾಡ್ತೀವಿ ನಮ್ಮ ಬ್ರದರ್ ಒಬ್ಬರು ಬರ್ತಾರೆ ಅವ್ರ ಕಡೆ ಕೊಟ್ ಕಳಿಸ್ರಿ